ಭಾರತದಲ್ಲಿ ಜನಪ್ರಿಯ ಕ್ರೀಡೆಗಳು ಅಂತ ಬಂದಾಗ ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಖೋಖೋ ಆಗಿರ್ಬೋದು ಮುಂತಾದ ಜನಪ್ರಿಯ ಕ್ರೀಡೆಗಳನ್ನು ಭಾರತದಲ್ಲಿ ಆಡುತ್ತಾರೆ ಅಂತಲೇ ಹೇಳ್ಬಹುದು ಜನಪ್ರಿಯ ಕ್ರೀಡೆಗಳನ್ನು ಆಡುವುದರ ಮೂಲಕ ಭಾರತದಲ್ಲಿ ಎಲ್ಲರೂ ಕೂಡ ಆರೋಗ್ಯ ಆಯುಷ್ಯನ ಪಡೆದುಕೊಳ್ಳುತ್ತಾ ಆರೋಗ್ಯ ದೇಹದ ಮನಸ್ಥಿತಿ ಪರಿಸ್ಥಿತಿಯನ್ನು ಸುಗುಣವಾಗಿ ಇಟ್ಕೋತಿದ್ದಾರೆ ಅಂತಲೇ ಹೇಳ್ಬೋದು ದೇಶದ ಜನಪ್ರಿಯ ಕ್ರೀಡಾಳುಗಳು ಅಂತ ಬಂದಾಗ ಸಿಂಧು ಸ್ನೇಹ ನೆಹ್ವಾಲ್ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಸಚಿನ್ ತೆಂಡುಲ್ಕರ್ ಆಗಿರ್ಬೋದು ರೋಹಿತ್ ಶರ್ಮ ಆಗಿರ್ಬೋದು ಸಿನ್ ಸ್ನೇಹ ನೆಹ್ವಾಲ್ ಆಗಿರ್ಬೋದು ಬಚೇಂದ್ರಿ ಪಾಲ್ ಆಗಿರ್ಬೋದು ಈ ರೀತಿ ಮುಂತಾದವರು ಕೂಡ ಭಾರತದಲ್ಲಿ ಜನಪ್ರಿಯ ಕ್ರೀಡೆಗಳಿಗೆ ಹೆಸರುವಾಸಿಯಾದಂಥ ಕ್ರೀಡಾಳುಗಳು ಅಂತಲೇ ಹೇಳ್ಬೋದು ಈ ರೀತಿಯ ಕ್ರೀಡೆಗಳನ್ನು ಆಡುವುದರ ಮೂಲಕ ಅವರು ಆರೋಗ್ಯಗಳಾಗಿರ್ಬೋದು ಆಯಸ್ಸು ಮನಸಿಗೆ ಸಂಪತ್ತು ನೆಮ್ಮದಿ ಆಗಿರ್ಬೋದು ಆರೋಗ್ಯ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಂಡು ಎಕ್ಸಸೈಜ್ ಮಾಡೋದರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು